ನಾನು ಆಹಾರದ ಡೆಲವರಿಯನ್ನು ಅವರಿಗೆ ನೀಡಿದ ಮೇಲೆ ಅವರ ಬಳಿ ಹಣವಿರಲಿಲ್ಲ ನನಗೆ ನೀಡುವುದಕ್ಕೆ ಆದುದರಿಂದ ನಾನು ಆನ್ಲೈನ್ ಮುಖಾಂತರ ಅವರ ಬಳಿ ಹಣ ಅವರ ಬಳಿಯಿಂದ ಹಣವನ್ನು ಪಾವತಿ ಮಾಡಿಸಿಕೊಂಡೆ ನಂತರ ನನ್ನ ಅಕೌಂಟಿಗೆ ಹಣವು ಬಂದಿಲ್ಲವೆಂದು ತಿಳಿದಿಕೊಂಡು ಮತ್ತು ಅವರನ್ನು ನಾನು ಹೋಗಿ ಪ ಕೇಳಿದೆ ಸರ್ ನನ್ನ ಅಕೌಂಟಿಗೆ ಹಣವು ಬರಲಿಲ್ಲ ಒಂದು ಸೆ ಒಂದು ಸಾರಿ ನಿಮ್ಮವು ಪರಿಶೀಲಿಸಿ ಹೇಳುತ್ತೀರಾ ಎಂದು ಕೇಳಿದಾತದು ಆಮೇಲೆ ಅವರು ನೋಡಿ ಇಲ್ಲ ಸರ್ ನಾನು ಅಕೌಂಟಿನಿಂದ ನಿಮ್ಮ ಅಕೌಂಟಿಗೆ ಹಣ ವರ್ಗಾವಣೆ ಆಗಿದೆ ನೋಡಿ ಅಂತ ಹೇಳಿದರು ಆದರೆ ನನ್ನ ಅಕೌಂಟಿನಲ್ಲಿ ಹಣವಿರಲಿಲ್ಲ ಆದುದರಿಂದ ನಾನು ಅದನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಲು ಬ್ಯಾಂಕಿಗೆ ಹೋದೆ ಬ್ಯಾಂಕಿಗೆ ಹೋಗಿ ಬ್ಯಾಂಕಿನಲ್ಲಿ ಹಣವನು ನನ್ನ ಅಕೌಂಟ್ ನಂಬರನ್ನು ನೀಡಿ ಹಣ ಬಂದಿದೆಯೋ ಇಲ್ಲವೋ ಎಂದು ಚಕ್ಕು ಮಾ ಚಕ್ ಮಾಡಿಸಿದೆ ಆದರೆ ಆವಾಗು ನನ್ನ ಅಕೌಂಟಿಗೆ ಹಣ ಬರ ಬಂದಿರಲಿಲ್ಲ ಆದುದರಿಂದ ನಾನು ಮತ್ತು ಹೋಗಿ ಅವರನ್ನು ಕೇಳಿದೆ ಸರ್ ನನ್ನ ಅಕೌಂಟಿಗೆ ಹಣವು ಬರಲಿಲ್ಲ ದಯವಿಟ್ಟು ಇನ್ನೊಂದು ಬಾರಿ ಚಕ್ ಮಾಡುತ್ತೀರಾ ಏಕೆಂದರೆ ನಾನು ಅಲ್ಲಿ ನನ್ನ ಕೈಯಿಂದ ಹಣವನ್ನು ನೀಡಿ ನಾನು ಪೇ ಪಾವತಿ ಮಾಡಬೇಕಾಗಿರುತ್ತದೆ ಆದುದ್ದರಿಂದ ಮತ್ತೊಂದು ಸಾರಿ ಅದನ್ನು ನೋಡಿ ತಿ ವ್ಯತ್ ಏನು ಹೇಳುತ್ತೀರಾ ಎಂದು ಕೇಳಿದೆ ಆಮೇಲೆ ಅವರು ಮತ್ತು ಹೇಳಿದರು ಸರಿ ಸರ್ ನೋಡ್ತೇನೆ ಇರಿ ಅಂತ ಹೇಳಿದರು ಅಮೇಲೆ ಅವರ ಅವರು ಮತ್ತು ಇನ್ನೊಂದು ಬಾರಿ ಅವರ ಅಕೌಂಟಿನಿಂದ ನನ್ನ ಅಕೌಂಟಿಗೆ ವರ್ಗಾವಣೆ ಆಗಿರುವುದನ್ನು ನೋಡಿ ಹೇಳಿದರು ಅಮೇಲೆ ಅವರು ಮತ್ತು ನೋಡಿ ಹೇಳಿದರು ಆವಾಗ ನಾನು ಮತ್ತು ಬ್ಯಾಂಕಿಗೆ ಹೋದೆ ಬ್ಯಾಂಕಿಗೆ ಹೋಗಿ ಸಹ ಇಲ್ಲ ಸರ್ ಅವರ ಅಕೌಂಟಿಂದ ನನ್ನ ಅಕೌಂಟಿಗೆ ಬಂದಿದೆ ಬಟ್ ನನ್ನ ಅಕೌಂಟಿನಲ್ಲಿ ಹಣವಿಲ್ಲ ಇನ್ನೊಂದು ಬಾರಿ ಚಕ್ ಮಾಡಿ ಹೇಳುತ್ತೀರಾ ಎಂದು ಕೇಳಿದೆ ಅಮೇಲೆ ಆ ಬ್ಯಾಂಕಿನವರು ಹೆ ಮತ್ತೊಮ್ಮೆ ಅವರ ಅಕೌಂಟಿನವ ಚಕ್ ಮಾಡಿ ಮತ್ತು ಹೇಳಿದರು ಇಲ್ಲ ಸರ್ ನಿಮ್ಮ ಅಕೌಂಟಿಗೆ ಹಣ ಇನ್ನು ಬರಲಿಲ್ಲ ಅದು ಏನೋ ಸರ್ವರ್ ಇಶ್ಯೂ ಆಗಿರುವುದರಿಂದ ಸೊ ಅದು ನಿಮಗೆ ಎರಡು ಮೂರು ದಿನದಲ್ಲಿ ಬರಬಹುದು ಎಂದು ಹೇಳಿದರು ಬ್ಯಾಂಕಿನವರು ಅಮೇಲೆ ಇವನು ಕ ಇದು ಆ ಡಿಲವರಿ ಬಾಯಿ ಕಸ್ಟಮರ್ ಹತ್ತಿರ ಹೋಗಿ ಸರ್ ನಿಮ್ಮ ನಾ ನಿಮ್ಮ ಅಕೌಂಟಿಂದ ನನ್ನ ಅಕೌಂಟಿಗೆ ಹಣ ವರ್ಗಾವಣೆ ಮಾಡಿರುವುದು ನನ್ನ ಅಕೌಂಟಿಗೆ ಇನ್ನೂ ಬಂದಿಲ್ಲ ಬ್ಯಾಂಕಿನಲ್ಲಿ ಕೇಳಿದಕ್ಕೆ ಅವರು ಎರಡು ಮೂರು ದಿನವಾಗುತ್ತದೆ ಸರ್ವರ್ ಇಲ್ಲವೆಂದು ಹೇಳಿದರು ಆದುದ್ದರಿಂದ ನಾನು ಏ ಹೋಗಿ ಹೇಳಿದೆ ಆದುದರಿಂದ ಅವರು ಕೇಳಿದಾಗ ನನ್ನ ಅಕೌಂಟಿಗೆ ಎರಡು ಮೂರು ದಿನ ನಂತರ ಹಣವು ಬಂದರೆ ಅದು ನನಗೆ ಮರು ಮತ್ತು ಮರುಪಾವತಿ ಮಾಡಿ ಎಂದು ಕೇಳಿದೆ ಆದುದರಿಂದ ಅವರು ಮತ್ತು ನಾನದನ್ನು ನಿಮಗೆ ಮರಿಪಾ ಮರುಪಾವತಿ ಮಾಡುತ್ತೇನೆ ಎಂದು ಹೇಳಿದರು ಆಗ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ನಾನು ಮತ್ತು ಬ್ಯಾಂಕಿಗೆ ಹೋಗಿ ಅದರ ಅಲ್ಲಿ ಬ್ಯಾಂಕಿನಲ್ಲಿ ವಿಚಾರಿಸಿ ಬಂದು ಮತ್ತು ಬಂದು ಹಣ ಪಾವತಿ ಆದ ನಂತರ ನಾನು ಅದನ್ನು ಹಣವನ್ನು ಪಾವತಿಯಾದ ಹಣವನ್ನು ತೆಗೆದುಕೊಂಡು ಹೋಗಿ ಅಲ್ಲಿಯ ಅವರಿಗೆ ತಿ ನೀಡಿ ಮತ್ತೆ ಕಸ್ಟಮರ್ ಹತ್ತಿರ ಹೋಗಿ ಧನ್ಯವಾದಗಳನ್ನು ಕೇಳಿಕೊಂಡು ಮತ್ತು ನಾನು ರಿಟನ್ ಬಂದು ಬ್ಯಾಂಕಿನವರಿಗೆ ಧನ್ಯವಾದಗಳನ್ನು ಹೇಳಿ ಹಣ ಪಾವತಿ ಆತ ಆದ ತಕ್ಷಣ ನನ್ನ ಅಕೌಂಟಿಗೆ ಹಣ ಬರುವಂತೆ ಮಾಡಿಕೊಡಿ ಎಂದು ಬ್ಯಾಂಕಿನಲ್ಲಿ ವೀ ಕೇಳಿಕೊಂಡು ಹಣವ ಅವರು ಪೇ ಮಾಡಿದ ತಕ್ಷಣ ನನ್ನ ಅಕೌಂಟಿಗೆ ಹಣವನ್ನು ಹಣ ಬರಬೇಕೆಂದು ನಾ ಮಾರ್ಗವಾಗಿ ನಾನು ಎಲ್ಲವನ್ನು ತಿಳಿದುಕೊಂಡು ಮತ್ತು ಎಲ್ಲವನ್ನು ಮಾಡಿಸಿಕೊಂಡು ಬ್ಯಾಂಕಿನವ ಅವರ ಬಳಿ ಮತ್ತು ನಾನು ಮನೆಗೆ ಹಿಂದಿರುಗಿದೆ